ನನಗೆ ಕೋಲಾರದಲ್ಲಿ ತುಂಬ ಅಚ್ಚುಮೆಚ್ಚಿನ ಸ್ಥಳ ಅಂದರೆ ಮೊದಲನೇದಾಗಿ ಕೋಲಾರಮ್ಮ ದೇವಸ್ಥಾನ ಕೋಲಾರಮ್ಮ ದೇವಸ್ಥಾನ ಚೋಳರ ಕಾಲದಲ್ಲಿ ಕಟ್ಟಿಸಿದ್ದು ಇದು ಬಹಳ ಅದ್ಭುತವಾದ ದೇವಸ್ಥಾನ ಹಾಗೂ ಶಕ್ತಿಶಾಲಿಯಾದಂತಹ ಕೋಲಾರಮ್ಮ ದೇವಿ ನಮ್ಮನ್ನೆಲ್ಲ ರಕ್ಷಿಸಿಕೊಂಡು ಕೋಲಾರ ಜನತೆಗೆ ಸಾಕಷ್ಟು ಒಳ್ಳೆದು ಮಾಡಿದ್ದಾಳೆ ಪ್ರತಿ ಶುಕ್ರುವಾರ ಮಂಗಳವಾರ ಆಕೆಗೆ ವಿಶೇಷವಾದಂತಹ ಪೂಜೆ ಅಲಂಕಾರ ನೈವೇದ್ಯ ಎಲ್ಲ ನೇರವೇರುತ್ತೆ ನಮ್ಮ ಮನೆಗೆ ಬಹಳ ಹತ್ತಿರದಲ್ಲಿ ಇದು ದೇವಸ್ಥಾನ ಇದೆ ಹಾಗಾಗಿ ನಾವು ನೆನೆಸ್ಕೊಂಡಾಗೆಲ್ಲಾ ಈ ಒಂದು ಸ್ಥಳಕ್ಕೆ ಹೋಗಿ ಆ ದೇವಿಯ ಒಂದು ಅನುಗ್ರಹವನ್ನು ಪಡೆದು ಬರ್ತೀವಿ ಹಾಗೂ ಇನ್ನೊಂದು ಇನ್ನೊಂದು ನನಗೆ ತುಂಬ ಇಷ್ಟವಾಗಿರುವಂತಹ ಸ್ಥಳ ಅಂದರೆ ಕೋಲಾರದಲ್ಲಿ ಅಂತರಗಂಗೆ ಬೆಟ್ಟ ಅಂತರಗಂಗೆ ಬೆಟ್ಟ ಇದಕ್ಕೆ ದಕ್ಷಿಣ ಕಾಶಿ ಅಂತ ಕೂಡ ಕರೀತಾರೆ ಇಲ್ಲಿ ಸುಮಾರು ಒಂದು ಐನೂರು ಮೆಟ್ಟಿಲುಗಳು ಇರಬಹುದು ಅದು ಹತ್ತು ಹೋದರೆ ಅಲ್ಲಿ ಮೇಲೊಂದು ಪುಷ್ಕರಣಿ ಇದೆ ಹಾಗೂ ಬಸವನ ಬಾಯಲ್ಲಿ ನೀರು ಬರುತ್ತೆ ಅಲ್ಲಿ ಎಲ್ಲರೂ ಸ್ನಾನ ಮಾಡ್ತಾರೆ ಬಹಳ ಶ್ರದ್ಧೆಯಿಂದ ಕಾಶಿ ವಿಶ್ವನಾಥನ ಒಂದು ಸ್ಮರಣೆ ಮಾಡ್ತಾರೆ ಅಲ್ಲಿ ಭಕ್ತಿ ಪೂರ್ವಕವಾಗಿ ಅಲ್ಲಿ ಸ್ನಾನ ಮಾಡಿದರೆ ತುಂಬನೇ ಒಳ್ಳೆದಾಗತ್ತೆ ಹಾಗೂ ಅಲ್ಲಿನ ಪರಿಸರ ಸುತ್ತಮುತ್ತಲೂ ದೊಡ್ಡ ದೊಡ್ಡ ಮರಗಳು ಅಲ್ಲಿನ ಪ್ರಾಣಿ ಕೋತಿಗಳು ಬರುತ್ತೆ ಪಕ್ಷಿಗಳು ಸೊ ಹೀಗೆ ಅಲ್ಲಿ ವಾತಾವರಣ ತುಂಬ ಅನುಕೂಲವಾಗಿರುತ್ತದೆ ಹಾಗೂ ನೋಡ್ಲಿಕ್ಕೆ ರಮಣೀಯವಾಗಿರುತ್ತೆ ಹಾಗೂ ಅಲ್ಲಿ ವಾಹನಗಳನ್ನು ನಿಲ್ಲಿಸಲಿಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ ಹಾಗೂ ನೀರು ತುಂಬ ಸಿಹಿ ನೀರು ಅದರಂಥ ನೀರು ಆ ನೀರಿನಲ್ಲಿ ನಾವು ಬಳಸಿದ್ದೇ ಆದರೆ ನಮಗೆ ಯಾವ ರೋಗ ರುಜಿನ ಕೂಡ ಇರೋಲ್ಲ ಅನ್ನೋದು ಒಂದು ನಂಬಿಕೆಯಿದೆ ಹಾಗಾಗಿ ಈ ಎರಡು ಸ್ಥಳಗಳು ನನಗೆ ತುಂಬ ಅಚ್ಚುಮೆಚ್ಚಾದಂತಹ ಸ್ಥಳಗಳು ಅಂತ ಹೇಳಬಹುದು ಧನ್ಯವಾದಗಳು